ನನ್ನ ಬಾಲ್ಯದ ಬಗ್ಗೆ ಹೇಳೋದಾದರೆ ನಾನು ತುಂಬ ಇಷ್ಟಪಡ್ತಕ್ಕಂತಹ ಹಲವಾರು ಸ್ಥಳಗಳಿವೆ ಆ ಸ್ಥಳಗಳಲ್ಲಿ ತುರುವನೂರು ಅಂತಕ್ಕಂತದ್ದು ಒಂದು ಪುಟ್ಟ ಸ್ಥಳ ಚಿಕ್ಕ ಹಳ್ಳಿ ಅಂತ ಹೇಳ್ಬೋದು ಆಗಿನ ಕಾಲಕ್ಕೆ ಆ ಹಳ್ಳಿ ಅಂತಂದರೆ ನನಗೆ ಎಲ್ಲಿಲ್ಲದ ಒಂದು ಪ್ರೀತಿ ಅಭಿಮಾನ ಯಾಕೆಂದರೆ ನಾನು ಹುಟ್ಟಿದ್ದು ಅಲ್ಲೆ ಬೆಳೆದಿದ್ದು ಅಲ್ಲೆ ನನ್ನ ವಿದ್ಯಾಭ್ಯಾಸ ಸಂಪೂರ್ಣವಾಗಿ ಅಲ್ಲೆ ಆಗಿದ್ದು ಹಾಗಾಗಿ ಆ ಹಳ್ಳಿ ಅಂದರೆ ನನಿಗೆ ತುಂಬ ತುಂಬ ತುಂಬ ಇಷ್ಟ ಅಲ್ಲಿ ನನ್ನ ಅಜ್ಜಿ ತಾತ ಎಲ್ಲ ಇರ್ತಕ್ಕಂತದ್ದು ನನ್ನನ್ನು ಅವರು ತಮ್ಮ ಮಗಳಾಗಿ ಬೆಳೆಸಿರ್ತಕ್ಕಂತಹ ಒಂದು ಸಂಸಾರ ಅಂತ ಹೇಳ್ಬೋದು ಆ ಮನೆಯಲ್ಲಿ ನಾನು ಯಾವಾಗ್ಲು ಒಬ್ಬ ಚಿಕ್ಕ ಮಗುವಾಗಿ ಬೆಳೆದೆ ಹೇಳಬೇಕು ಅಂತಂದರೆ ಆ ಮನೆಯ ಸುತ್ತಮುತ್ತಲಿನ ಅನೇಕ ನನ್ನ ಸ್ನೇಹಿತರಿದ್ದಾರೆ ಈಗಲು ಸಮೇತ ನಾವು ಯಾವಾಗಾದರು ಭೇಟಿ ಆದಾಗ ನಮ್ಮ ಬಾಲ್ಯದ ನೆನಪುಗಳನ್ನ ಹಂಚಿಕೊಳ್ತ ಇರ್ತೇವೆ ನಾವು ಈ ರೀತಿ ಗೊಂಬೆ ಆಟ ಆಡಿದ್ವಿ ಬಚ್ಚ ಆಟ ಆಡಿದ್ವಿ ಗೋಲಿ ಆಟ ಆಡಿದ್ವಿ ಕೋಲಿನ ಆಟ ಆಡಿದ್ವಿ ಕರೆಂಟು ಹೋದಾಗ ಸಾಯಂಕಾಲದೊತ್ತು ನಾವೆಲ್ಲ ಏನು ಮಾಡ್ತ ಇದ್ವಿ ಕೋಲು ಆಟ ಆಡ್ತ ಇದ್ವಿ ಹಾಗೆ ಚಂದ್ರನನ್ನು ನೋಡ್ತ ಅನೇಕ ಅಜ್ಜಿಯರದ್ ಅಜ್ಜಿಯರತ್ತಿರ ಹೋಗಿಬಿಟ್ಟು ಹಠ ಮಾಡಿಯಾದರು ನಾವು ಅನೇಕ ಕತೆಗಳನ್ನು ಕೇಳ್ತ ಇದ್ವಿ ಅಜ್ಜಿ ಅಜ್ಜಿ ಕರೆಂಟ್ ಹೋಗಿದೆ ನಮಗೆ ಕರೆಂಟ್ ಹೋದರೆ ಸಾಕು ತುಂಬ ಖುಷಿ ಯಾಕೆ ಅಂತಂದರೆ ಅಜ್ಜಿ ಅವರು ಕಥೆ ಹೇಳ್ತಾರೆ ಅವರು ಕತೆ ಹೇಳ್ತಕ್ಕಂತವು ಮಾತ್ರ ತುಂಬ ಈಗಲು ನನಗೆ ಅನೇಕ ಕಥೆಗಳು ತುಂಬ ಚೆನ್ನಾಗಿದೆ ಅಂದರೆ ಆ ಕಥೆಗಳಲ್ಲಿ ಒಂದು ನೀತಿವಾಕ್ಯ ಇರ್ತಾ ಇತ್ತು ನಮಗೆ ಒಂದು ಒಳ್ಳೆ ಸಂಸ್ಕಾರ ಇರ್ತಾ ಇತ್ತು ಸಂಸ್ಕಾರ ಅಂದರೆ ಇನ್ನೇನು ಅಲ್ಲ ಒಳ್ಳೆ ಗುಣಗಳಿರ್ತಕ್ಕಂತ ಕತೆಗಳನ್ನು ನಮಗೆ ಹೇಳ್ತಾಯಿದ್ದರು ಆ ಕತೆಗಳನ್ನು ಕೇಳ್ತಾ ಕೇಳ್ತಾ ಕೇಳ್ತಾ ನಾವು ಕರೆಂಟ್ ನಮಗೆ ಹೋಗಿದೆ ನಾವು ಕತ್ಲಲ್ಲಿ ಕೂತಿದ್ದೀವಿ ಅನ್ನೋದು ಸಮೇತ ಗೊತ್ತಾಗ್ತ ಇರಲಿಲ್ಲ ಆಮೇಲೆ ಕರೆಂಟ್ ಹೊ ಕಥೆ ಎಲ್ಲ ಕೇಳಿದ್ದಾದ್ಮೇಲೆ ಕಥೆಯನ್ನು ಕೇಳ್ತ ಕೇಳ್ತನೇ ನಮ್ಮ ಹಿರಿಯರು ನಮಗೆ ಊಟವನ್ನು ಉಣಬಡಿಸ್ತ ಇದ್ದರು ಊಟವನ್ನು ಊಟ ಮಾಡಿದ ತಕ್ಷಣ ನಮಗೆ ನಿದ್ದೆ ಬರುವ ಮುಂಚೆ ನಾವೆಲ್ಲ ಹೊರಗಡೆನೆ ಜಗಲಿಯ ಮೇಲೆ ಮಲಗ್ತಾ ಇದ್ವಿ ಆಗ ಆಕಾಶದಲ್ಲಿ ಅನೇಕ ನಕ್ಷತ್ರಗಳು ನಮಗೆ ಗೋಚರ ಆಗ್ತಾಯಿತ್ತು ಆ ನಕ್ಷತ್ರಗಳನ್ನು ನೋಡ್ತಾ ಎಣಿಸ್ತ ಹೀಗೆ ನಕ್ಷತ್ರ ಒಂದು ಓಡಾಡ್ತ ಇದೆ ಹಾಗೆ ಚಲಿಸ್ತ ಇದೆ ಈಗ ನಾವು ಏನಾದರು ನಾವು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಎಲ್ಲ ಬಯಕೆಗಳು ಆಸೆಗಳು ಈಡೇರತ್ತೆ ಎನ್ನುವಂತ ಒಂದು ನಮ್ಮ ಅಜ್ಜಿ ತಾತಗಳು ಹೇಳ್ತಾಯಿದ್ದರು ಹಾಗಾಗಿ ನಾವೆಲ್ಲರನು ಆ ನಕ್ಷತ್ರ ಬೀಳುವ ಸಮಯದಲ್ಲಿ ಕೇಳಿಕೊಳ್ತ ಇದ್ವಿ ದೇವರೇ ನನಗೆ ಒಂದು ಒಳ್ಳೆಯ ಬುದ್ದಿ ಬುದ್ದಿ ಕೊಡಪ್ಪ ಒಳ್ಳೆಯ ವಿದ್ಯೆ ಕೊಡಪ್ಪ ನಾನು ಈ ಸಾರಿ ತರಗತಿಯಲ್ಲಿ ಫಸ್ಟ್ ಬರಬೇಕು ಹೀಗೆ ಅನೇಕ ಅಹವಾಲುಗಳನ್ನು ಇಟ್ಟುಕೊಳ್ತ ಇದ್ವಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡಿಕೊಳ್ತ ಇದ್ವಿ ನಮ್ಮ ನೆನ್ಪುಗಳು ಪ್ರತಿಯೊಂದನ್ನು ನಾವು ಮೇಲ್ಕು ಹಾಕ್ತ ಹೋದರೆ ಆ ನೆನಪಿನ ಗುಚ್ಛ ಅಂತಕಂತದ್ದು ತುಂಬ ದೊಡ್ಡದೆ ಇದೆ ಹಾಗೆ ರಜಾ ದಿನಗಳಲ್ಲಿ ಶನಿವಾರ ಭಾನುವಾರ ಬಂತು ಅಂದರೆ ಎಲ್ಲ ಸ್ನೇಹಿತರು ಒಂದೆಡೆ ಸೇರಿ ಅನೇಕ ಆಟಗಳ ಒಂದು ಪ್ಲಾನನ್ನು ಮಾಡ್ತಾಯಿದ್ವಿ ಹೇಗೆ ಆಟ ಆಡೋದು ಯಾವ ಆಟ ಆಡೋದು ಇದ್ರ ಬಗ್ಗೆ ಅನೇಕ ಮಾತುಗಳನ್ನು ಮಾತಾಡ್ತ ಗೆಳೆಯರೊಂದಿಗೆ ಹಾಗೆ ಮಾ ಆಟಗಳನ್ನು ಆಡ್ತ ಇದ್ವಿ ಆಟಗಳು ಆಡಿದ ಸ್ವಲ್ಪ ಸೋತು ಸುಣ್ಣವಾದಾಗ ನಮ್ಗಗೆ ಏನು ಅನಿಸ್ತ ಇತ್ತು ಏನಾದರು ತಿನ್ನಬೇಕು ಅಂತ ಹಾಗೆ ನಾವೆಲ್ಲ ಏನು ಮಾಡ್ತಾಯಿದ್ವಿ ಒಬ್ಬೊಬ್ಬರು ನಮ್ಮ ನಮ್ಮ ಮನೆಗಳಿಗೆ ತೆರಳಿ ನಾವು ಒಬ್ಬರು ಹುಣ್ಸೆ ಹಣ್ ತರೋದು ಮತ್ತೊಬ್ಬರು ಉಪ್ಪು ತರೋದು ಮತ್ತೊಬ್ಬರು ಹಸಿಮೆನ್ಶಿನ್ ಕಾಯಿ ತಗೊಂಬರೋದು ಅದನೆಲ್ಲ ಸೇರಿಸಿ ತೊಗೊಂಬಂದು ಮೂವರು ತಗೊಂಡು ಬಂದು ಆದಮೇಲೆ ಒಂದು ಕಡೆ ಅದನ್ನು ಬಂಡೆಯನೆಲ್ಲ ನಮ್ಮ ನಮ್ಮ ಬಟ್ಟೆಗಳಿಂದ ಕ್ಲೀನ್ ಮಾಡಿ ಹಾಗೇ ಅಲ್ಲೊಂದು ಕಲ್ಲನ್ನು ತೊಗೊಂಡು ಜಜ್ಜಿ ಬಿಟ್ಟು ಒಂದು ಕಡ್ಡಿಗೆ ಅದನ್ನು ಸಿಗಸಿಬಿಟ್ಟು ತಿನ್ತಾ ಇದ್ವಿ ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ಆಗಿನ ಒಂದು ಭಾವನೆಯನ್ನು ಆಗಿನ ಒಂದು ಆಸೆ ಆ ನೆನಪನ್ನು ನಾವು ಮತ್ತೆ ಮತ್ತೆ ನೆನೆಸ್ಕೊಂಡ್ರೆ ಈಗಲು ಬಾಯಲ್ಲಿ ನೀರು ಬರುತ್ತೆ ಹುಣ್ಸೆ ಹಣ್ ಅಂದರೆ ಪ್ರತಿಯೊಬ್ರಿಗು ಬಾಯಲ್ಲಿ ನೀರು ಬರುತ್ತೆ ಬಟ್ ಆದರೆ ಆ ಒಂದು ಚಿಕ್ಕ ವಯಸ್ಸಿನಲ್ಲೆ ಆ ರೀತಿ ಮಾಡ್ತಕಂತದ್ದು ಅಂತಕಂತ ಆಲೋಚನೆ ಇದೆಯಲ್ಲ ಅದು ದೊಡ್ಡ ವಿಚಾರ ಹಾಗೆ ನಮಗೆ ಆ ಹುಣ್ಸೆ ಹಣ್ ತಿನ್ನೋದು ಅಂದ್ರೆ ತುಂಬ ಚೆನ್ನಾಗಿ ಏನು ಮಾಡ್ತ ಇದ್ವಿ ನಾವು ಫ್ರೆಂಡ್ಸಗಳೆಲ್ಲ ನೋಡು ನಾನೀಗ ನಾಲ್ಗೆಗೆ ಹಿಂಗೆ ಅಂದುಕೊಳ್ತ ಇದ್ದೀನಿ ನಾನು ನಿನ್ಗೆ ಕಣ್ಣು ಬಿಡ್ಸ್ಕೊಂಡು ತಿನ್ತಾ ಇದ್ದೀನಿ ಅಂತೇಳಿ ಹೀಗೆ ಕೀಟಲೆ ಮಾಡಿಕೊಂಡು ಪ್ರತಿಯೊಬ್ಬರು ಮಾತಾಡಿಕೊಂಡು ತಿನ್ತಾ ಇದ್ದೀವಿ ಹಾಗೆ ನಮ್ಮ ವಿದ್ಯಾಭ್ಯಾಸ ಬೆಳೆದಂತೆಲ್ಲ ಬೆಳೆದಂತೆಲ್ಲ ನಾವು ಶಾಲೆಗಳಲ್ಲಿ ಹೀಗೆ ಒಂದುಸರಿ ಏನು ಆಯಿತು ನಾನು ನಾಲ್ಕನೆ ತರಗತಿಯಲ್ಲಿದ್ದಾಗ ನಾನು ಒಂದು ಲೆಕ್ಕ ಮಾಡ್ತಕ್ಕಂತ ಸಂದರ್ಭ ಬಂತು ನನಗೆ ಗುರುಗಳು ಕರ್ದು ಬಿಟ್ಟು ಲೆಕ್ಕ ಮಾಡಿ ಅಂತ ಹೇಳಿದ್ರು ನನಗೆ ಏನಾಗಿತ್ತು ಅಂದರೆ ಆ ಕೂಡುವ ಲೆಕ್ಕ ಸ್ವಲ್ಪ ಕಠಿಣ ಆಯಿತು ನಾ ಮಾಡಲಿಲ್ಲ ಆವಾಗ ನಮ್ಮ ಗುರುಗಳು ಏನು ಮಾಡಿದ್ರು ನನಗೆ ಹೊಡೆದ್ರು ಒಂದೇಟು ಹೊಡೆದ್ರು ಆಗ ಗಿರ ಗಿರ ತಿರಗಿಬಿಟ್ಟು ಬಿದ್ದುಬಿಟ್ಟು ನನಗೆ ಅನ್ನಿಸ್ತು ಇನ್ನೆಂದು ನಾನು ಒದೆ ತಿನ್ನಬಾರ್ದು ಕರೆಕ್ಟಾಗಿ ಲೆಕ್ಕವನ್ನು ಮಾಡಬೇಕು ಅಂತ ಆಗ ನಾನು ಗುರುಗಳಿಗೆ ಕೇಳಿಕೊಂಡು ಸಾರಿ ಕೇಳಿ ಸರ್ ನನಗೆ ಇದನ್ನ ಹೇಳಿಕೊಡಿ ಅಂತ ಕೇಳಿಕೊಂಡು ಆ ಲೆಕ್ಕವನ್ನ ಕಲಿತು ಇನ್ನೆಂದು ನನ್ನ ಲೈಫಲ್ಲಿ ಅಂದರೆ ವಿದ್ಯಾಭ್ಯಾಸದ ಜೀವಿತಾವಧಿ ಪೂರ್ತಿ ಕೂಡ ನಾನು ಎಂದೆಂದಿಗು ನಾನು ಓದಿನಲ್ಲಿ ಹಿಂದೆ ಬೀಳ್ತಕಂತ ಪ್ರಸಂಗವೆ ಬರಲಿಲ್ಲ ಯಾಕೆಂದರೆ ನನಗೆ ಒಂದು ಹಂಬಲವಿತ್ತು ಎಲ್ಲರಿಗಿಂತ ನಾನು ಹೆಚ್ಚು ಅಂಕಗಳನ್ನು ತೆಗಿಬೇಕು ಎಲ್ಲರಿಗಿಂತ ಉನ್ನತವಾಗಿರ್ತಕಂತ ಸ್ಥಾನದಲ್ಲಿ ಇರಬೇಕು ಅನ್ನುವಂತ ಛಲ ಆಗಲೆ ನನಗೆ ಹುಟ್ಕೊಳ್ತು ಯಾವಾಗ ಅಂದರೆ ನಾಲ್ಕನೆ ತರಗತಿಲಿ ಇದ್ದಾಗ ಹಾಗೆ ಐದನೆ ತರಗತಿಲಿ ಬಂದಾಗ ನಾನು ಅಷ್ಟು ಚೆನ್ನಾಗಿ ಇಲ್ಲದೆ ಇದ್ದರು ಸಮೇತ ನನ್ನ ಸ್ನೇಹಿತರೆಲ್ಲ ನಾನು ಚೆನ್ನಾಗಿ ಓದ್ತೀನಿ ಅನ್ನೊ ಕಾರಣಕ್ಕೆ ನನ್ನ ಒಂದು ಫ್ರೆಂಡ್ಶಿಪ್ ಮಾಡ್ತಕಂತದ್ದು ಆಗಿರ್ಬೋದು ಅವರೆಲ್ಲ ನನ್ನ ಬಳಿ ಬೆರಿತಕಂತದ್ದು ಆಗಿರ್ಬೋದು ಇವುಗಳ್ನೆಲ್ಲ ಗಮನಿಸ್ದಾಗ ನನ್ಗೆ ಅನಿಸ್ತು ನಾನು ಎಷ್ಟು ಲಕ್ಕಿಯಷ್ಟ್ ಪರ್ಸನ್ ಇನ್ ದಿಸ್ ವಲ್ಡ್ ಅಂತೇಳಿ ಹಾಗೆ ನಾವೂ ಒಬ್ರು ಫ್ರೆಂಡ್ಸುಗಳೆಲ್ಲ ಸೇರಿಕೊಂಬಿಟ್ಟು ಸಂಜೆ ಹೊತ್ತು ಆಟ ಆಡ್ತಾ ಇದ್ದರು ಆಗ ನಾನು ಶಾಲೆಯಲ್ಲಿ ಮಾತ್ರ ಯಾವುದೆ ಕಾರಣಕ್ಕು ಆಟವನ್ನು ಆಡ್ತಾ ಇರಲಿಲ್ಲ ನನಗೆ ಇಪ್ಪತ್ತು ನಾಲ್ಕು ಗಂಟೆ ನಾನು ಆಟ ಅಂದರೆ ಓ ಪುಸ್ತಕದೊಂದಿಗೆ ಬರೆಯುವುದು ಓದುವುದು ಇದೆ ನನ್ನ ಆಟ ಆಗಿತ್ತು ಶಾಲೆಯಲ್ಲಿದ್ದಾಗ ಮನೆಗೆ ಬಂದ ನಂತರ ಹಿರಿಯರು ಹೇಳಿರತಕ್ಕಂತ ಯಾವುದೆ ಕೆಲಸ ಆಗಿರ್ಬೋದು ಒಂದು ಅಂಗ್ಡಿಗೆ ಹೋಗೋದಾಗಿರ್ಬೋದು ಅಥವಾ ಏನಾದರು ಒಂದು ವಸ್ತುಗಳನ್ನು ತಂದು ಕೊಡ್ತಕಂತದ್ದು ಆಗಿರ್ಬೋದು ಹಿರಿಯರೆ ಹೇಳಿರ್ತಕ್ಕಂತ ಪೂಜೆ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು ಈ ರೀತಿಯಾದ ಕೆಲಸಗಳನ್ನು ಮಾಡಿಕೊಂಡು ಹಿರಿಯರಿಗೆ ಅಚ್ಚುಮೆಚ್ಚಿನವಳಾಗಿ ನಾನು ಬೆಳಿತಾ ಇದ್ದ ಹಾಗೆ ನನಗೆ ನಮ್ಮ ಓಣಿ ಅಂತೇಳಿ ಕರೀತಿವಿ ಅಂದರೆ ಒಂದು ವಠಾರ ಅಂತೇಳಿ ಕರೀತಿವಿ ವಠಾರದಲ್ಲಿ ಅನೇಕ ಸ್ನೇಹಿತರಿದ್ದರು ಈಗಲು ಸಮೇತ ನಾವು ಎಲ್ಲರು ಸ್ನೇಹಿತರು ಸಹ ಪರಸ್ಪರ ಸಂಪರ್ಕದಲ್ಲಿದ್ದೀವಿ ಅಂದರೆ ನಮ್ಮ ಭಾವನೆಗಳನ್ನು ಈಗಲು ಸಮೇತ ಹಂಚ್ಕೊಳ್ತ ಇದ್ವಿ ಚಿಕ್ಕಂದಲ್ಲು ಹಂಚಿಕೊಳ್ತ ಇದ್ವಿ ಈಗಲು ಹಂಚ್ಕೊಳ್ತ ಇದ್ವಿ ಅದು ಯಾವುದೇ ಆಗಿರ್ಬೋದು ಅದು ಸಂತೋಷದ ಸಂದರ್ಭ ಆಗಿರ್ಬೋದು ದುಃಖದ ಸಂದರ್ಭ ಆಗಿರ್ಬೋದು ಪ್ರತಿಯೊಬ್ಬರು ಸಮೇತ ಹಂಚಿಕೊಳ್ತ ಮುಂದುವರಿತ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ತುಂಬ ಇಷ್ಟಪಡ್ತೀನಿ ಯಾಕೆಂದರೆ ನನ್ನ ಸ್ನೇಹಿತರು ಈಗಲು ಸಮೇತ ಹೇಳ್ತಿರ್ತಾರೆ ನೀನು ಚಿಕ್ಕಂದ್ನಲ್ಲಿ ಇದ್ದಾಗ ಹೀಗೆ ಓದ್ತಿದ್ದೆ ಹೀಗೆ ಆಟ ಆಟಕ್ಕೆ ಬರ್ತಿರಲಿಲ್ಲ ಸಂಜೆ ಹಾಂ ಕರೆಂಟ್ ಹೋದಾಗ ಆಟ ಆಡಬೇಕಾದ್ರೆ ಮಾತ್ರ ಬರ್ತಿದ್ದೆ ಅಂತೇಳಿ ಹೇಳಿದಾಗ ಅವುಗಳೆಲ್ಲ ನನ್ನ ಕಣ್ಣ ಮುಂದೆ ಹಾಗೆ ಬಂದು ಮುಂದೆ ಹೋಗ್ತಾ ಇರುತ್ತೆ ಅದನ್ನು ನೆನೆಸ್ಕೊಂಡಾಗ ನನಗೆ ತುಂಬ ಖುಷಿ ಆಗುತ್ತೆ ಮತ್ತೆ ನಮ್ಮ ಅಕ್ಕ ತಂಗಿಯರು ಸಮೇತ ನನ್ನನ್ನು ತುಂಬಾ ಇಷ್ಟಪಡ್ತಾರೆ ಯಾಕೆ ಅಂತಂದರೆ ನಾನು ಓದಿನಲ್ಲಿ ತುಂಬ ಚೆನ್ನಾಗಿ ಓದ್ತಿದ್ದೀನಿ ಅಂತ ಅವರು ಸಮೇತ ರಜಾ ದಿನಗಳಲ್ಲಿ ನಮ್ಮ ಮನೆಗೆ ಬಂದಾಗ ಅವರೊಂದಿಗು ನಾನು ಆಟ ಆಡ್ತಾ ಇದ್ದೆ ಅವರು ತುಂಬ ಖುಷಿಪಡ್ತಾಯಿದ್ರು ನನ್ನ ಜೊತೆಗೆ ಆಟ ಆಡೋದಕ್ಕೆ ಯಾಕೆ ಅಂದರೆ ನಾನು ನನ್ನ ತಂಗಿಯರನ್ನು ನಮ್ಮ ಸ್ನೇಹಿತರ ಬಳಿಗೆ ಕರಕೊಂಡು ಹೋಗಿ ಅವರಿಗೆ ಪರಿಚಯ ಮಾಡಿಸಿ ಅವರ ಜೊತೆಯಲ್ಲಿ ಆಟ ಆಡ್ತಕಂತದ್ದು ಇದನ್ನೆಲ್ಲ ನೋಡಿದಾಗ ಈಗಲು ಸಮೇತ ನನ್ನ ತಂಗೀರು ನೆನೆಸ್ಕೊಂತರೆ ನೀನು ಇಂಥ ನಿನ್ನ ಸ್ನೇಹಿತ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ ಈ ರೀತಿ ಆಟ ಆಡ್ತಾ ಇದ್ವಿ ಅಲ್ವಾ ಅಕ್ಕ ಅಂತೇಳಿ ಕೇಳಿದಾಗ ಆ ಒಂದು ಸಾರಿ ನಮ್ಮ ಕಣ್ಣ ಮುಂದೆ ಹಾಗೆ ಆ ಸನ್ನಿವೇಶಗಳು ಬಂದು ಹೋಗ್ತಕಂತದ್ದು ತುಂಬ ಅವಿಸ್ಮರಣೀಯ ಅಂತ ಅನಿಸುತ್ತೆ ಈಗಲು ಪದೆ ಪದೆ ನಾವು ಅವುಗಳನ್ನ ನೆನೆಸ್ಕೊಳ್ತ ಇದ್ದೀವಿ ಅಂತಂದರೆ ಅರ್ಥ ಏನೆಂದ್ರೆ ನಾವು ಅಷ್ಟು ಚೆನ್ನಾಗಿ ಬಾಲ್ಯವನ್ನು ಚೆನ್ನಾಗಿ ಸಂಭ್ರಮಿಸಿದ್ದೀವಿ ಅಂತ ಹೇಳ್ಬೋದು ತುಂಬ ಸಂಭ್ರಮ ಪಡತಕ್ಕಂತಹ ಒಂದು ಬಾಲ್ಯ ಯಾವಾಗಲು ಜೀವನ ನಮ್ಮ ಜೀವನದುದ್ದಕ್ಕು ನೆನ್ಪು ಇರ್ತಾ ಹೋಗುತ್ತೆ ಹಾಗೆ ನಾವು ನಮ್ಮ ಸ್ನೇಹಿತರ ತೋಟಗಳಿಗೆ ಹೋಗ್ತಾ ಇದ್ವಿ ಆ ತೋಟದಲ್ಲಿ ಬಾವಿ ಇರ್ತಾ ಇತ್ತು ಆ ಬಾವಿಯಲ್ಲಿ ಈಜ್ತಾ ಅದರಲ್ಲಿ ಬಿದ್ದಿರತಕ್ಕಂತ ಗೋಣಿ ಕಾಯಿ ಆಗಿರ್ಬೋದು ಬಾರೆ ಹಣ್ಣಾಗಿರ್ಬೋದು ಸಿಹಿ ಹುಣ್ಸಿನ ಕಾಯಿ ಆಗಿರ್ಬೋದು ಅವನ್ನೆಲ್ಲ ತಿನ್ತ ತಿನ್ತ ಸ್ವಿಮಿಂಗ್ ಮಾಡ್ತಾ ಇದ್ವಿ ಅಂದರೆ ಈಜ್ತಾ ಇದ್ವಿ ನಮಗೆ ನನಗೆ ಮೊದ್ಲು ಮೊಟ್ಟ ಮೊದಲನೆ ಬಾರಿಗೆ ಈಜ್ ಬರ್ತ ಇರಲಿಲ್ಲ ನನ್ನ ಒಂದು ಅಕ್ಕನ ಅಪ್ಪಾಜಿ ಅವರು ನನ್ನ ಅವ್ರನ್ನ ದೊಡ್ಡಪ್ಪ ಅಂತ ಹೇಳಿ ಕರಿತ ಇದ್ದೆ ಅವರು ನನಗೆ ಹಲ್ವಾರು ಸೀರೆಗಳನ್ನೆಲ್ಲ ಗಂಟು ಹಾಕಿಬಿಟ್ಟು ಅದನ್ನ ಒ ಸೀರೆನ ಸೀರೆಯ ಒಂದು ಕೊನೆಯನ್ನು ನನ್ನ ಸೊಂಟಕ್ಕೆ ಕಟ್ಟಿ ಬಾವಿಯಲ್ಲಿ ಬಿಡ್ತಾಯಿದ್ದರು ನಾನು ಅದರೊಂದಿಗೆ ಈಜ್ತಾ ಹೋಗ್ತಾ ಇದ್ದೆ ಏಕೆ ಅಂದರೆ ನನಗೆ ಒಂದು ಧೈರ್ಯ ಇರ್ತ ಇತ್ತು ನನ್ನ ದೊಡಪ್ಪ ಇನ್ನೊಂದು ಕೊನೆ ಸೀರೆಯ ಒಂದು ಕೊನೆ ಹಿಡ್ಕೊಂಡಿದ್ದಾರೆ ನನಗೆ ನಾನು ಮುಳುಗೋದಿಲ್ಲ ಈಜು ಚೆನ್ನಾಗಿ ಈಜ್ತೆನೆ ಅಂತ ತುಂಬ ಸಂಭ್ರಮಿಸ್ತ ಇದ್ದೆ ಈಜು ಆಗ್ಲೇ ನಾನು ಕಲ್ತಿದ್ದು ಈಗಲು ಸಮೇತ ನಾನು ಈಜು ಕಲ್ತಿದ್ದೀನಿ ಅಂತ ಹೇಳ್ಕೊಳ್ಳಕ್ಕೆ ತುಂಬ ಖುಷಿ ಆಗುತ್ತೆ ಹಾಗೇ ನಮ್ಮ ಊರಿನಲ್ಲಿ ಏನಾಗ್ತಿತ್ತು ಒಂದು ರೂಪಾಯಿ ಕೊಟ್ಟರೆ ಒಂದು ಗಂಟೆ ಸೈಕಲ್ ಕೊಡ್ತಾ ಇತ್ತು

ಏ ಆರು ಏಳು ಎಂಟನೆ ತರಗತಿ ಶಾಲೆ ಹತ್ರ ತುಂಬ ದೊಡ್ಡ ಮೈದಾನ ಆ ಮೈದಾನದಲ್ಲಿ ನಾನು ಸೈಕಲನ್ನು ಹೊಡಿತ ಇದ್ದೆ ಒಮ್ಮೆ ಏನಾಯಿತು ಅಂತಂದರೆ ಆ ಸೈಕಲನ್ನು ಕಲಿತ ಕಲಿತ ನಂಗೆ ತುಂಬ ಚೆನ್ನಾಗಿ ಫೀಲ್ಡಲ್ಲಿ ಬರ್ತ ಇದೆ ರೋಡ್ಗೆ ಹೋಗೋಣ ಅಂತ ರೋಡಿಗೆ ಬಂದುಬಿಟ್ಟೆ ರೋಡಿಗೆ ಬಂದಾಗ ಏನಾಯಿತು ನನಗೆ ಕಣ್ಣು ಮಸುಕು ಮಸ್ಕಾಗಿ ಬಿಡ್ತು ಅಯ್ಯೋ ಏನಪ್ಪ ತುಂಬ ವಾಹನಗಳು ನನ್ನ ಮುಂದೆ ಜೋರಾಗಿ ಬರ್ತ ಇದಾವೆ ನಾನು ಹೇಗೆ ಹೊಡಿಯದ್ ಅಂತ ಗೊತ್ತಾಗದೆ ನಾನು ಏನು ಮಾಡಿದೆ ಆ ಸೈಕಲನ್ನು ಪಕ್ಕದಲ್ಲೆ ಇರತಕ್ಕಂತ ತಿಪ್ಪೆ ಗುಂಡಿಲಿ ಬಿಟ್ಟು ಬಿಟ್ಟು ನಾನು ಮಾತ್ರ ಹಾರಿಕೊಂಡು ಈ ಕಡೆ ಸೇಫ್ ಆಗಿ ಹೋಗಿಬಿಟ್ಟೆ ಇಂತಹ ಒಂದು ಬಾಲ್ಯದ ನೆನಪನ್ನ ನೆನೆಸ್ಕೊಳ್ತ ಇದ್ದರೆ ತುಂಬ ಖುಷಿ ಆಗುತ್ತೆ ಈಗ್ಲು ಸಮೇತ ಒನ್ ಸೈಕಲನ್ನು ನೋಡಿದಾಗ ನನಗೆ ಆ ಒಂದು ಸಂಗತಿ ನೆನಪು ಬರ್ತಾ ಇರುತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಹೀಗೆ ನನ್ನ ಬಾಲ್ಯದ ನೆನಪುಗಳು ಸಾಕಷ್ಟು ಇವೆ ಅವುಗಳನ್ನ ಹೇಳ್ತ ಹೋದ್ರೆ ತುಂಬ ಖುಷಿ ಆಗುತ್ತೆ ನನಗೆ ನೆನಪು ಮಾಡಿಕೊಳ್ತ ಇದ್ರು ಸಮೇತ ತುಂಬ ಖುಷಿ ಆಗತ್ತೆ ಅಂತ ಹೇಳೋಕೆ ಇಷ್ಟಪಡ್ತೇನೆ ಓಕೆ ಧನ್ಯವಾದಗಳು